ನಾನು ತಯಾರಿಸಿದ ಅಡುಗೆ ನ ಕೆಲವರು ಇಷ್ಟಪಟ್ಟರೆ ಅದನ್ನು ನಾನು ಅವರಿಗೆ ಅದನ್ನು ಹೇಗೆ ಮಾಡುವುದು ಅದರಲ್ಲಿ ಒಂದು ಪದಾರ್ಥವನ್ನು ಮಾಡಲು ಅದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಆ ವಸ್ತುವನ್ನು ಹಾಕಬೇಕು ಅದನ್ನು ಯಾವ ಯಾವ ರೀತಿಯಲ್ಲಿ ಅದನ್ನು ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಸೇರಿಸಿದರೆ ಅದು ಒಳ್ಳೆಯದಾಗುತ್ತದೆ ಎಂಬುದನ್ನೆಲ್ಲ ಅವರಿಗೆ ವಿವರವಾಗಿ ತಿಳಿಸುತ್ತೇನೆ ಅಷ್ಟೇ ಅಲ್ಲದೇ ಆ ಪದಾರ್ಥವು ಮಾಡುವಾಗ ಸ್ವಲ್ಪ ಕೆಟ್ಟರೆ ಅದನ್ನು ಹೇಗೆ ಪುನಃ ಸರಿಪಡಿಸಿಕೊಳ್ಳಬಹುದು ಅದನ್ನು ಸಹ ಅವರಿಗೆ ವಿವರವಾಗಿ ತಿಳಿಸುತ್ತೇನೆ ಮತ್ತು ಅಡುಗೆಯನ್ನು ಮಾಡಲು ಇಚ್ಛಿಸುವವರಿಗೆ ನಾನು ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತೇನೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕಿದರೆ ಈ ಈ ಪದಾರ್ಥ ಹೀಗೆ ಆಗುತ್ತದೆ ಎಂದು ಬಹಳ ಸಂತೋಷದಿಂದ ಅವರನ್ನು ಹೇಳಲು ಬಯಸುತ್ತೇನೆ ಮತ್ತು ನಿತ್ಯದ ನನ್ನ ಜೀವನದಲ್ಲಿಯೂ ಕೆಲವೊಂದು ನಾವು ಅಕ್ಕಪಕ್ಕದವರ ಜೊತೆಗೆ ಅಡುಗೆಯನ್ನು ಹೇಗೆ ಮಾಡುವುದು ಯಾವುದಾದರೂ ಪದಾರ್ಥವನ್ನು ಮಾಡಿದರೆ ಹೇಗೆ ತಯಾರಿಸುವುದು ಅಂತ ಹೇಳಿ ಕೇಳಿದರೂ ಸಹ ನಾನು ಅವರಿಗೆ ಈ ಈ ರೀತಿಯಾದ ಪದಾರ್ಥವನ್ನು ಆ ಆ ಪದಾರ್ಥ ಮಾಡಲು ಬಳಸಿದರೆ ತುಂಬಾ ಚೆನ್ನಾಗಿ ಆಗುತ್ತದೆ ಇಷ್ಟು ಪ್ರಮಾಣದಲ್ಲಿ ಹಾಕಿದರೆ ಈ ರೀತಿಯಾಗುತ್ತದೆ ಅಥವಾ ಕೆಟ್ಟರೆ ಈ ರೀತಿಯಾಗಿ ನಾನು ಮಾಡಿದೆ ಆಗಲೂ ಅದರ ರುಚಿ ಬಹಳ ಚೆನ್ನಾಗಿ ಆಗಿತ್ತು ಎಂದು ಅದನ್ನು ವಿವರಿಸಿಕೊಂಡು ಅವರಿಗೆ ತಿಳಿಸಲು ಬಯಸುತ್ತೇನೆ